ಹಾಂ ಹಲೋ ಹಾಂ ರೀ ಮೇಡಮ್ ನೀವು ಎಲ್ಲ ಬುಕ್ ಸಿಕ್ತಾವೆ ರೀ ಇಂಜಿನಿಯರಿಂಗು ಸೆಕೆಂಡ್ ಸೆಮ್ ಯಾವ ಬುಕ್ ಅದು ಯಾವ ಬ್ರ್ಯಾಂಚ್ ಹಾಂ ನೀವು ಮಾತ್ಸಿನ ಎಲ್ಲ ಬುಕ್ಸ್ ಎಮ್ ಒನ್ ಎಮ್ ಎಮ್ ಟುದೆಲ್ಲ ಸಿಕ್ತಾವೆ ರೀ ವೆರೈಟಿಸ್ ಆಫ್ ಎಲ್ಲ ಬುಕ್ಸ್ ಸಿಕ್ತಾವೆ ರೀ ಅದನ್ನು ಡಿಸ್ಕೌಂಟ್ ಮ್ಯಾಲೆ ಸಿಕ್ತಾವೆ ರೀ ನೀವು ಒಂದೇ ಬುಕ್ ಪರ್ಚೆಸ್ ಮಾಡಿರೆ ಅದಕ್ಕೆ ಸೊಲ್ಪ ರೇಟ್ ಜಾಸ್ತಿ ಆಗ್ತದೆ ರೀ ನೀವು ಎಲ್ಲ ಸಬ್ಜೆಕ್ಸಿನ ಬುಕ್ ಪರ್ಚೆಸ್ ಮಾಡಿರೆ ಸೊಲ್ಪ ಡಿಸ್ಕೌಂಟ್ ಮ್ಯಾಲೆ ಸಿಕ್ತದೆ ರೀ ಸೊ ನಿಮ್ಗೆ ಎಲ್ಲ ಬುಕ್ ಎಲ್ಲ ಸಬ್ಜೆಕ್ಟಿನ ಬುಕ್ ಬೇಕಾದರೆ ಸೊಲ್ಪ ಡಿಸ್ಕೌಂಟ್ನಾಗ ಆಗ್ತದೆ ರೀ ನೀವು ಒಂದೇ ಸಬ್ಜೆಕ್ಟಿಂದು ಸಪ್ರೇಟ್ ಸಪ್ರೇಟ್ ತಗೊಂಡರೆ ಸೊಲ್ಪ ಜಾಸ್ತಿ ಆಗ್ತದೆ ಅದೇ ನೀವು ಎಲ್ಲ ಸಬ್ಜೆಕ್ಟಿಂದು ಒಂದೇ ಪ್ಯಾಕ್ ಮೇಲೆ ತಗೊಂಡರೆ ಸೊಲ್ಪ ಡಿಸ್ಕೌಂಟ್ನಾಗ ಆಗ್ತದೆ ರೀ ನಿಮಿಗೆ ಹೆಂಗೆ ಬೇಕು ರೀ ಹಾಂ ಸರಿ ರೀ ಹಾಂ ರಿಟರ್ನ್ ಪಾಲಿಸಿ ಇರ್ತದೆ ರೀ ಬಟ್ ನೀವು ಏನರ ಎಕ್ಸ್ಚೇಂಜ್ ಮಾಡಬೇಕಿತನ್ನ ಅದು ಬುಕ್ ಕೊಟ್ಟು ನೀವು ಇನ್ನೊಂದು ಬುಕ್ ಪರ್ಚೆಸ್ ಮಾಡುದಿದ್ದರಂದ್ರೆ ನಿಮಗೆ ಸಲ್ಪ್ ಇನ್ನೊಂದು ಸಲ್ಪ್ ಪೇ ಮಾಡಬೇಕಾಗ್ತದೆ ಸಿನ್ಸ್ ನಾವು ಅಲ್ಲಿ ಡೆಲಿವರಿ ಮಾಡಿರ್ತಿವಿ ಮತ್ತು ವಾಪಸ್ ತಗೋಳಕ್ಕೆ ಇನ್ನೊಂದು ಸಲ್ಪ್ ಪೇ ಮಾಡಿರ್ತೀವಿ ಬಟ್ ನೀವು ಅದೇ ಬುಕ್ ತಗೊಂಡು ಮತ್ತೆ ವಾಪಸ್ ಕೊಟ್ಟು ನಿಮ್ಗೆ ಮನಿ ಬ್ಯಾಕ್ ಬೇಕಾಗಿತ್ತು ಅಂದ್ರೆ ಫಿಫ್ಟಿ ಪರ್ಸೆಂಟ್ನಾಗ ಅಷ್ಟೆ ಬರ್ತದೆ ಹಂಡ್ರೆಡ್ ಪೂರ ಹಂಡ್ರೆಡ್ ಪರ್ಸೆಂಟ್ ಮನಿ ಬ್ಯಾಕ್ ಆಗಲ್ಲ ರೀ ಮೇಡಮ್ ನಿಮಗೆ ಅದೆ ಅದೆ ಹಾಂ ನೀವು ಅದು ಬುಕ್ ನಮಗೆ ನಮಗೆ ರಿಟರ್ನ್ ಮಾಡಿ ಮತ್ತೆ ಅದೇ ಥರದ್ದು ಇನ್ನೊಂದು ಬುಕ್ ಏನರ ಬೇಕಾಗಿತ್ತಂದರೆ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಆಗ್ತದೆ ರೀ ಬಟ್ ನೀವು ಮತ್ತೆ ನಮಗೆ ಬುಕ್ ವಾಪಸ್ ಕೊಟ್ಟು ಮತ್ತೆ ನೀವು ಬೇರೆ ಕಡೆ ಏನರ ಆಮೇಲೆ ಮನಿ ಬೇಕು ಅಥವಾ ಮನಿ ರಿಟರ್ನ್ ಮಾಡ್ಲಂದರೆ ಅದು ಫಿಫ್ಟಿ ಪರ್ಸೆಂಟ್ ಅಷ್ಟೆ ಮನಿ ಬ್ಯಾಕ್ ಆಗ್ತದೆ ರೀ ಫಿಫ್ಟಿ ಪರ್ಸೆಂಟ್ಗಿನ ಜಾಸ್ತಿ ಮನಿ ಬ್ಯಾಕ್ ಆಗಲ್ಲ ರೀ ಹಂಗೆ ಪ್ರೋಸೆಸ್ ಅದ ರೀ ಮೇಡಮ್ ನೀವು ಏನರ ವಾಪಸ್ ಮಾಡ್ದಂದ್ರೆ ತರ್ಟಿ ಪರ್ಸೆಂಟ್ ಅಷ್ಟೆ ಆಫ್ ಆಗ್ತದೆ ರೀ ಒಂದು ಪ್ಯಾಕ್ನಲ್ಲಿ ನೀವು ಒಂದು ಬುಕ್ ಅಷ್ಟೆ ವಾಪಸ್ ಮಾಡೋದ್ ಇದ್ದರೆ ಉಳ್ದಿದೆಲ್ಲ ಬುಕ್ಸ್ ನಿಮ್ಮ ಹಾಗೆ ಇಡ್ಕೊಬೋದು ತರ್ಟಿ ಪರ್ಸೆಂಟ್ ಅಷ್ಟೆ ಇರ್ತದೆ ಮತ್ತು ತರ್ಟಿ ಪರ್ಸೆಂಟ್ ಅಷ್ಟೆ ನೀವು ಎಕ್ಸ್ಟ್ರಾ ಚಾರ್ಜ್ ಆಗ್ತದೆ ರೀ ಮ್ಯಾಮ್ ಅದಕ್ಕೆ ಹಾಂ ಎಲ್ಲ ವೆರೈಟಿಸ್ ಅವೆ ರೀ ಬಟ್ ಒಂದು ಪೂರ ಒಂದು ಪ್ಯಾಕ್ನಾಗ ಏನರ ಆಡರ್ ಮಾಡಿದರೆ ಅದ್ರಲ್ಲಿ ಸ್ವಲ್ಪ ಡಿಸ್ಕೌಂಟ್ ಆತು ನೋಡಿರಿ ಮತ್ತೆ ತಿಂಕ್ ಮಾಡಿರಿ ಅಷ್ಟೆ ಅವೆ ರೀ ಎಕ್ಸ್ಚೇಂಜ್ ಆಫರ್ಸ್ ಮತ್ತು ಬೇರೆ ಬೇರೆ ಟೈಪ್ಸ್ ಬುಕ್ಸ್ ಅವೆ ಇಂಜಿನಿಯರಿಂಗ್ ಅಷ್ಟೆ ಅಲ್ಲ ರೀ ಮ್ಯಾಮ್ ಬೇರೆ ಸ್ಟ್ರೀಮ್ಸು ಎಲ್ಲ ಬುಕ್ಸ್ ಅವೆ ರೀ ನಮ್ಮಲ್ಲಿ ಹಾಂ ಡಿಸ್ಕೌಂಟ್ ಅದ ರೀ ಡಿಸ್ಕೌಂಟ್ ಅದ ರೀ ಡಿಸ್ಕೌಂಟ್ ಅದ